ನಮಸ್ತೆ ಇಲ್ಲಿ ನಾವು ಬೆಂಗ್ಳೂರಿಂದ ಬಂದಿದ್ದೇವೆ ಇಲ್ಲಿ ಗುಲ್ಬರ್ಗಾ ರೀ ನಂಗೆ ಏನೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾವ ನೋಡುವಂಥ ಪ್ಲೇಸಿದೆ ಹೇಳ್ತೀರಾ ನಮಗೆ

ಹ್ಞೂ ಹಾಂ ರೀ ಹಾಂ ರೀ

ಹೌದು ಅದು ಹಾಂ ರೀ ಹಾಂ ರೀ ಹಾಂ ಈಗೆಲ್ಲ ದುಡ್ಡು ಇರ್ತವೇನು

ಹಾಂ

ಫ್ಯಾಮ್ಲಿ ಅದು ಏನೂ ಇಲ್ಲ ರೀ ನಾವು ಊರಿಂದ ಬಂದಿದ್ದೀವಿ ರೀ ಇಲ್ಲಿ ನಮಗೆ ಯ ಎಲ್ಲಿಂದ ಎಲ್ಲಿ ಹೋಗಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ

ಹಾಂ ಆಟೋಲ್ಲೇ ಹೋಗ್ಬೋದಲ್ಲ ರೀ ಆಟೋ ಹಾಂ ಸರ್

ಹಾಂ ಇಲ್ಲ ನಮಗೆ ಚೆನ್ನಾಗಿರೋ ಪ್ಲೇಸ್ ಬೇಕು ಯಾವ್ದಾರೂ ಅಲ್ಲಿ ಹೋಗಿ ದರ್ಶನಾದ್ರೂ ಮಾಡೋ ದೇವ್ರ ಗುಡಿ ಯ ಯಾದಾರೂ ಚೆನ್ನಾಗಿರೋ ದೇವ್ರ ಗುಡಿ ಇದ್ದರೆ ಹೇಳಿ ಅಲ್ಲಿ ಹೋಗ್ಬೋದು

ಬೂದಿ ಬೂದಿಗೆರೆಗೆ ಹೆಂಗ್ ಹೋಗ್ಬೋದು ರೀ ಮಾರ್ಕೆಟ್ನಿಂದಲಾ ಹಾಂ ಪ್ಲೇಸ್ ಅದು ಎಲ್ಲ ಚೆನ್ನಾಗಿದ್ಯಾ ಎಲ್ಲವೂ ಬೂದಿಗೆರೆ ಒಂದೇ ಇರೋದು ಮತ್ತೆ ಬೇರೆ ಯಾವುದೂ ಇಲ್ವಾ ಬೂದಿಗೆರೆ ಹತ್ರವೇ ಇರೋದೇನು ಬ್ರಹ್ಮಕೋಮಲ್

ಬೂದಿಗೆರೆಗೆ ಹೋಗಕ್ಕೆ ಅಮೌಂಟ್ ಎಷ್ಟು ತೊಗೊಂತಾರೆ ರೀ ಇಲ್ಲಿಂದ

ಹಾಂ ಇಲ್ಲಿ ಬಸ್ ಸ್ಟಾಂಡಿಂದ ಅಲ್ಲಿ ಬೂದಿಗೆರೆಗೆ ಹೋಗಬೇಕಾದ್ರೆ ಎಷ್ಟ್ ಎಷ್ಟು ತೊಗೊಳ್ತಾರೆ ಅಮೌಂಟು ಆಟೋಗೆ ಆಟೋಗೆ ಹೌದಾ ಹಾಂ ಮತ್ತೆ ಯಾವುದೂ ಚೆನ್ನಾಗಿರೋದು ಯಾವ್ದೂ ಪ್ಲೇಸ್ಗಳು ಇಲ್ವ ಇಲ್ಲಿ ಗುಲ್ಬರ್ಗಾದಲ್ಲಿ

ಆಯಿತು ಓಕೆ ಓಕೆ ನಾನು ಇಲ್ಲೊಂದು ಆಟೋ ಬಂದಿದೆ ಅದು ಆಟೋ ಕೇಳುತ್ತೀನಂತೆ ಆಯ್ತು ಓಕೆ